ನನಗೆ ತೋಟ ಅಂದರೆ ತುಂಬ ಇಷ್ಟ ಅದರಲ್ಲೂ ನಾನು ಮನೆ ಬಾಗಲಲ್ಲಿ ದಾಸವಾಳದ ಗಿಡವನ್ನು ಹಾಕಿದ್ದೀನಿ ಮತ್ತು ಕನಕಾಂಬರ ಗಿಡಗಳನ್ನು ಹಾಕಿದ್ದೀನಿ ಒಂದು ಇಪ್ಪತ್ತು ಮಲ್ಲಿಗೆ ಗಿಡಗಳನ್ನು ಹಾಕಿದ್ದೀನಿ ಮತ್ತು ಅದರ ಡೇರೆ ಹೂವನ್ನು ಹಾಕಿದ್ದೀನಿ ಸಾಮಂತ್ಗೆ ಹೂವನ್ನು ಹಾಕಿದ್ದೀನಿ ಇನ್ನೂ ತೋಟ ಅಂದರೆ ನನಗೆ ತುಂಬ ಇಷ್ಟ ಸಸಿಗಳನ್ನು ನಾನು ನಮ್ಮ ಅಕ್ಕಪಕ್ಕದ ಮನೆಯವರಿಂದ ಸ್ವಲ್ಪ ತೊಗೊಂಡು ಬಂದು ಹಾಕಿದ್ದೀನಿ ಮತ್ತು ಇನ್ನೂ ಸ್ವಲ್ಪ ಉಳಿದಿದ್ದನ್ನು ನಮ್ಮಜ್ಜಿ ಮನೆಯಿಂದ ತೊಗೊಂಡು ಬಂದು ಹಾಕಿದ್ದೀನಿ ನಾನು ಎಲ್ಲಿಯಾದರೂ ಹೊರಗಡೆ ಹೋದರೆ ಅಲ್ಲಿ ಯಾವುದಾದ್ರೂ ಹೂವಿನ ಗಿಡಗಳನ್ನ ಕಂಡರೆ ನಾನು ಅಲ್ಲಿಂದ ನನ್ನ ಫ್ರೆಂಡ್ಸ್ ಮನೆಯಿಂದ ಕೂಡ ತೊಗೊಂಡು ಬಂದು ಹಾಕಿದ್ದೀನಿ ಹೂವು ಚೆನ್ನಾಗಿದೆ ಸಸಿಗಳು ಹೂವು ನಾನು ಅದು ನನ್ನ ಮಕ್ಕಳಿಗೂ ಇಷ್ಟ ಅವರು ಸಹ ಅದನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ರಜಾದ ದಿನಗಳಲ್ಲಿ ಎದ್ದು ಅದನ್ನು ನೀರು ಹಾಕೋದು ಕಳೆ ಕೀಳೋದು ಮತ್ತು ಅದನ್ನು ಸಸಿಗಳು ಸಣ್ಣ ಸಣ್ಣ ಸಸಿಗಳಿದ್ದರೆ ಅದನ್ನು ಮತ್ತು ಕಿತ್ತು ಬೇರೆ ಕಡೆ ನೆಡೋದು ಈ ಥರಯೆಲ್ಲ ಮಾಡ್ತಾರೆ ಮತ್ತೆ ನಮ್ಮ ಯಜಮಾನ್ರು ಸಹ ತೋಟದ ಕಡೆ ಹೋದಾಗ ಅಲ್ಲಿ ಯಾವುದಾದ್ರೂ ಒಂದು ಹೂವಿನ ಗಿಡಗಳು ಸಿಕ್ಕಿದರೆ ಅದನ್ನು ತಗೊಂಡ್ಬಂದು ಹಾಕ್ತಾರೆ ಮತ್ತು ನಾವು ತರಕಾರಿಗಳನ್ನು ಸಹ ಹಾಕ್ತೀವಿ ಅದು ನಮ್ಮ ಮನೆ ಬಳಕೆಗೆ ಉಪಯೋಗ ಆಗುತ್ತೆ ನಾವು ತುಂಬ ತರಕಾರಿಗಳನ್ನ ಬೆಳಿತೀವಿ ತ ತೋಟದಲ್ಲಿ ಮತ್ತು ಇದರ ಜೊತೆಗೆ ಜಾಸ್ತಿ ಸಣ್ಣ ಒಂದು ಸುತ್ತ ನಮ್ಮ ತೋಟದ ಸುತ್ತ ಮರಗಳನ್ನು ಸಹ ಹಾಕ್ತೀವಿ ತೇಗದ್ದು ಹೊನ್ನ ಬೀಟೆ ಈ ಥರ ಬೇವಿನ ಸಸಿಗಳು ಈ ಥರ ಮರಗಳನ್ನು ಸಹ ಹಾಕ್ತೀವಿ ನಾವು ಮತ್ತು ನಮ್ಮ ಯಜಮಾನ್ರಿಗೂ ತೋಟ ಅಂದರೆ ತುಂಬ ಇಷ್ಟ ಫ್ರೀಯಾಗಿ ರಜಾ ದಿನಗಳಿದ್ದಾಗ ಅವರು ಸಹ ಅದನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಕಳೆ ಕೀಳೋದು ಅದಕ್ಕೆ ನೀರು ಹಾಕೋದು ಮತ್ತು ಸಣ್ಣ ಸಸಿಗಳಿದ್ದರೆ ಅದನ್ನು ಕಿತ್ತು ಬೇರೆ ಕಡೆ ನೆಡೋದು ಆ ಥರಯೆಲ್ಲ ಮಾಡ್ತಾಯಿರ್ತಾರೆ ಅವರು ಒಂದು ಅಕ್ಕಪಕ್ಕ ಅದನ್ನು ಕಿತ್ತು ಅದನ್ನು ಜಾಸ್ತಿ ಇದ್ದರೆ ಅದನ್ನು ಕಿತ್ತು ಅಕ್ಕಪಕ್ಕ ನೆಡೋದು ಈ ಥರ ಮಾಡ್ತಾರೆ ನಾವು ಸಸಿಗಳನ್ನ ಇಲ್ಲಿ ಮಳವಳ್ಳಿ ಹತ್ರ ಒಂದು ನರ್ಸರಿ ಇದೆ ಅಲ್ಲಿಂದ ಸ್ವಲ್ಪ ತೊಗೊಂಡು ಬಂದು ಹಾಕಿದ್ದೀವಿ ಮತ್ತು ಅಲ್ಲಿ ಬೆಳ್ಕೋಡಿ ಹತ್ರ ಸಂತೆಗಳಲ್ಲಿ ಸಿಗುತ್ತೆ ಬೀಜ ಅಲ್ಲಿಂದ ಬೀಜಗಳನ್ನು ತ ಸ್ವಲ್ಪ ತೊಗೊಂಡು ಬಂದು ಹಾಕಿದ್ದೀನಿ ಮತ್ತು ಸೊಪ್ಪುಗಳನ್ನು ತಂದು ಹಾಕಿದ್ದೀನಿ ತುಂಬ ಸೊಪ್ಪುಗಳು ತರಕಾರಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಈ ಥರ ತರಕಾರಿ ಸಬ್ಬಕ್ಕಿ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಈ ಥರ ಹಲವಾರು ಸೊಪ್ಪುಗಳನ್ನೂ ಸಹ ನಾನು ಹಾಕ್ತೀನಿ ನನಗೆ ನಮ್ಮನೆ ಹತ್ರನೇ ನಲ್ಲಿ ಇದೆ ನಮ್ಮ ಇದರಲ್ಲಿ ನೀರು ನಮಗೆ ಯಾವಾಗಲೂ ಅನುಕೂಲ ಇರುತ್ತೆ ಅದಕ್ಕೆ ನಾನು ನಮ್ಮ ಮಕ್ಕಳು ಯಾವಾಗಲೂ ಅದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನೀರು ಹಾಕ್ತಾರೆ ಕಳೆನ ಕೀಳ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ಅವರು ನಮ್ಮ ಯಜಮಾನ್ರೂ ಸಹ ಚೆನ್ನಾಗಿ ನೋಡ್ಕೊಳ್ತಾರೆ ನಾನು ಫ್ರೀ ಫ್ರೀಯಾದ ಟೈಮಲ್ಲಿ ಯಾವಾಗಲೂ ನಾನು ತೋಟದ ಬಗ್ಗೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಮನೆ ಕೆಲಸ ಮುಗಿದ್ಮೇಲೆ ನಾನು ತೋಟವನ್ನು ನೋಡ್ಕೊಳ್ತೀನಿ ನಾನು ಸಹ ಕಳೆ ಕೀಳೋದು ಎಲ್ಲ ಬಿಡಿಸೋದು ಈ ಥರ ಎಲ್ಲ ಮಾಡ್ತೀವಿ ಮನೆಯಲ್ಲಿ ನಾನು ಸ್ವಲ್ಪ ಎಷ್ಟು ನಮ್ಮನೆ ಬಳಕೆಗೆ ಬೇಕು ಅಷ್ಟನ್ನು ಮಾತ್ರ ಎತ್ಕೊಳ್ತೀವಿ ಉಳಿದದ್ದನ್ನು ನಾನು ಮಾರಾಟ ಮಾಡ್ತೀನಿ ತುಂಬ ಹೂವುಗಳು ಸಿಗುತ್ತೆ ನಮ್ಮ ಹತ್ರ ತರಕಾರಿಗಳು ಸಿಗುತ್ತೆ ಸೊಪ್ಪುಗಳು ಸಿಗುತ್ತೆ ಅದನ್ನೆಲ್ಲ ನಮ್ಮ ಮನೆ ಬಳಕೆಗೆ ಆಗುವಷ್ಟು ಮಾತ್ರ ಇಟ್ಕೊಳ್ತೀನಿ ಇನ್ನೂ ಉಳಿದಿದ್ದೆಲ್ಲ ನಾನು ಬೇರೆಯವರಿಗೆ ನಾನು ಮಾರಾಟ ಮಾಡ್ತೀನಿ ಜಾಸ್ತಿ ಏನು ಇಟ್ಕೊಳ್ಳೋಲ್ಲ ಇದರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ ಊಟ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಅವರು ರಜಾ ದಿನಗಳಲ್ಲಿ ಅದನ್ನು ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅದನ್ನು ತರಕಾರಿ ಹೂವುಗಳು ಅದನ್ನೆಲ್ಲ ನಾವು ಕಟ್ಟಿ ಕೊಟ್ಟರೆ ಅವರು ತೊಗೊಂಡು ಹೋಗಿ ಅದನ್ನು ಮಾರಾಟ ಮಾಡ್ತಾರೆ ಕೂತ್ಕೊಂಡು ನಮ್ಮ ಯಜಮಾನ್ರೂ ಸಹ ಅದನ್ನು ಮಾರಾಟ ಮಾಡ್ತಾರೆ ಅವರು ಸಹ ಚೆನ್ನಾಗಿ ನೋಡ್ಕೊಳ್ತಾರೆ ಹೀಗಾಗಿ ನಮಗೆ ತೋಟದಲ್ಲಿ ನಾನು ಹಲವಾರು ಸಸ್ಯಗಳನ್ನು ಹೂವಿನ ಗಿಡಗಳನ್ನು ಮತ್ತು ಸೊಪ್ಪು ತರಕಾರಿಗಳನ್ನ ಬೆಳೆಯೋಕೆ ತುಂಬ ಇಷ್ಟಪಡ್ತೀನಿ ಅದರಲ್ಲೂ ನಾನು ಹೂವಿನ ಗಿಡಗಳನ್ನೇ ಜಾಸ್ತಿ ಬೆಳೆಯೋದು ಅವ್ರೂ ಸಹ ಅದಕ್ಕೆ ನನಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಯಜಮಾನ್ರು ನನ್ನ ಮಕ್ಕಳು ಸಹ ಸಪೋರ್ಟ್ ಮಾಡ್ತಾರೆ ನಾನು ಅವ್ರಿಗೆ ಯಾವಾಗಲೂ ನಾನು ಫ್ರೀ ಆದಾಗ ನಾನು ಹೇಳ್ತಾಯಿರ್ತೀನಿ ನನ್ನ ಮಕ್ಕಳಿಗೆ ಆ ಥರ ಸಸಿಗಳನ್ನು ಹೀಗೆ ನೆಡಬೇಕು ಈ ಥರ ಕಳೆನ ಕೀಳಬೇಕು ಕಸ ಬಿಡಬಾರ್ದು ಗಿಡದಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕು ಅದರಿಂದ ಸಸಿಗಳು ಚೆನ್ನಾಗಿ ಬರುತ್ತೆ ಅದಕ್ಕೆ ಒಂಚೂರು ಸ್ವಲ್ಪ ಗೊಬ್ಬರ ಹಾಕಬೇಕು ನೀರು ಹಾಕಬೇಕು ಈ ಟೈಮಲ್ಲಿ ಅಂತ ನಾನು ಹೇಳ್ತಾಯಿರ್ತೀನಿ ಆವಾಗ ಅವರು ಅದನ್ನು ನಾನು ಹೇಳಿದ್ ಮಾತನ್ನು ಕೇಳ್ತಾರೆ ಅವರು ಸಹ ಹಾಗೆ ಚೆನ್ನಾಗಿ ತೋಟನ ಚೆನ್ನಾಗಿ ನೋಡ್ಕೊಳ್ತಾರೆ ರಜೆ ರಜಾದ ದಿನಗಳೆಲ್ಲ ಅವ್ರು ನೋಡ್ಕೊಳ್ತಾರೆ ಜಾಸ್ತಿ ಅವರು ನನ್ನ ಮಕ್ಕಳು ನಮ್ಮ ಯಜಮಾನ್ರೂ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ ಅವರು ಇನ್ನೂ ಇನ್ನಷ್ಟು ತೋಟ ಗಿಡಗಳನ್ನು ಹಾಕಬೇಕು ಅನ್ನೋ ಆಸೆ ಅವ್ರಿಗೂ ಸಹ ಅದಕ್ಕೋಸ್ಕರ ನಾನು ಇನ್ನೂ ಒಂದು ಸಣ್ಣ ಪಕ್ಕದಲ್ಲೇ ಒಂದು ಸಣ್ಣ ತೋಟವನ್ನು ಸದ್ಯದಲ್ಲಿ ಈವಾಗ ನಾನು ಅದನ್ನು ಸಸಿಗಳು ಬರುತ್ತಲ್ಲ ಬೀಜ ಸಣ್ಣ ಸಸಿಗಳು ಬರುತ್ತಲ್ಲ ಅದನ್ನು ಕಿತ್ತು ನಾನು ಪಕ್ಕದಲ್ಲಿ ಇನ್ನೊಂದು ಸಣ್ಣ ತೋಟವನ್ನು ಮಾಡ್ತೇನೆ ನನಗೆ ಮಲ್ಲಿಗೆ ತೋಟ ಅಂದರೆ ತುಂಬ ಇಷ್ಟ ಅದರಲ್ಲಿ ಜಾಸ್ತಿ ಹೂವುಗಳು ಬರುತ್ತೆ ನಾನು ಅದನ್ನು ಮಾರಾಟ ಮಾಡ್ಬೋದು ನನಗೆ ಉಪಯೋಗ ಆಗುತ್ತೆ